ನಾನು ಎರಡನೆ ಬಾರಿ ಸೀರೇನ ಹಾಡ್ರ್ ಮಾಡಿದ್ದೆ ಮೊಬೈಲಲ್ಲಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮನೇಲು ಎಲ್ಲ ತೋರಿಸಿದ್ದೆ ಹೀಗಿದೆ ನೋಡಿ ಸೀರೆ ಚೆನ್ನಾಗಿದೆ ಅಲ್ವಾ ಆರ್ಡರ್ ಮಾಡೋಣ ಅಂತ ಮಾಡಿದೆ ಒಂದದು ಹದಿನೈದು ದಿನ ಆಯ್ತು ಅನಿಸುತ್ತೆ ಲೇಟಾಗೆ ಬಂತು ಅದು ಬಂತು ನನಗು ತುಂಬ ಅಂದರೆ ತುಂಬ ಕುತೂಹಲ ಇತ್ತು ತುಂಬ ಚೆನ್ನಾಗೈತೆ ಅದು ಸೀರೆ ಚೆನ್ನಾಗಿರುತ್ತೆ ಅಲ್ಲವಾ ನಾನು ಉಟ್ಕೊಂಡು ಕೂಡ ಅಂತಂದು ಅದು ನೋಡಿದರೆ ಹಾರ್ಡರ್ ಬಂದಾದ್ಮೇಲೆ ನೋಡ್ತೀನಿ ತುಂಬ ತುಂಬ ಕೆಟ್ಟದಾಗಿತ್ತು ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಕೆಳಮಟ್ಟದಲ್ಲಿತ್ತು ಬಟ್ಟೇನು ಅಷ್ಟು ಸರಿ ಇರಲಿಲ್ಲ ಮತ್ತೆ ಬಣ್ಣ ಅದ್ರ ಬಣ್ಣ ನಾನು ನೋಡಿದ್ದು ಬಣ್ಣದ್ದುಕ್ಕು ತಗೊಂಡಮೇಲೆ ನೋಡೊ ಬಣ್ಣದ್ದುಕ್ಕು ತುಂಬ ಅಂದರೆ ತುಂಬ ವ್ಯತ್ಯಾಸ ಇತ್ತು ಹಂಗಾಗಿ ನಾನು ತಗೊಂಡಿರೊ ವಸ್ತುಗಳಲ್ಲಿ ಸೀರೆ ಒಂದು ಮಾತ್ರ ತುಂಬ ಕೆಟ್ಟ ಅನುಭವ ಅಂತ ಹೇಳ್ಬೋದು ಅದು ನಂಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಮತ್ತೆ ಮನೆಯವರತ್ತಿರನು ಬೈಸಿಕೊಂಡೆ ಯಾಕೆ ಸುಮ್ಮನೆ ಇಂತವಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಿಯ ಅಂಗ್ಡಿಲಿ ಹೋದ್ರೆ ಒಳ್ಳೆ ಥರದ್ದು ಬಟ್ಟೆನೆ ತಗೊಬೋದಲ್ಲ ನೋ ನೋಡ್ಬೇಕಾದ್ರೆ ಒಂಥರ ಇರುತ್ತೆ ಬಂದಾದ್ಮೇಲೆ ಒಂಥರ ಇರುತ್ತೆ ಅಷ್ಟು ಗುಣ್ಮಟ್ಟನು ಇರಲ್ಲ ಆ ಬಟ್ಟೆಗಳದ್ದು ಬಣ್ಣ ಇರಲ್ಲ ತುಂಬ ದಿನ ಬಾಳಿಕೆನು ಬರಲ್ಲ ಆ ಥರ ಬಟ್ಟೆಗೆಲ್ಲ ದುಡ್ಡು ಹಾಕಬೇಡ ಅಂತ ಎಲ್ಲ ಬೈಸ್ಕೊಂತಿದ್ದ ಸಂದರ್ಭನು ಇದೆ ಹಾಗಾಗಿ ಸೀರೆ ತೊಗೊಂಡಾಗ ಅದು ನನ್ನ ಒಂದು ಕೆಟ್ಟ ಅನುಭವ ಅಂತ ಹೇಳ್ಬೋದು